ನಮ್ಮ ಮನೆಲೇನಾದ್ರೂ ಬಹಳ ನಗದು ಹಣ ಇತ್ತು ಅಂದರೆ ನಮಗೆ ಭಯ ಆತಂಕ ಆಗುತ್ತೆ ಯಾಕಂದರೆ ಎಲ್ಲಿ ಯಾವಾಗ ನಮ್ಮ ಹಣ ಏನಾಗುತ್ತೋ ಕಳ್ಳತನ ಆಗುತ್ತೋ ಅಂತ ನಮಗೆ ಒತ್ತಡ ಜಾಸ್ತಿ ಇರುತ್ತೆ ಆದ್ದರಿಂದ ನಾವು ನಮ್ಮ ಹಣವನ್ನು ಬ್ಯಾಂಕಲ್ಲಿ ಇರೋ ನಮ್ಮ ಖಾತೆಯಲ್ಲಿ ನಾವು ಜಮಾ ಮಾಡಿದ್ರೆ ನಮ್ಮ ಹಣ ಬ್ಯಾಂಕ್ನಲ್ಲಿ ಸುರಕ್ಷಿತವಾಗಿರುತ್ತೆ ಈಗೇನಾದರೂ ನಮಗೆ ಹಣದ ಅವಶ್ಯಕತೆ ಬಂತು ಅಂದರೆ ನಾವು ಬ್ಯಾಂಕ್ಗೆ ಹೋಗುವ ಅವಶ್ಯಕತೆ ಇಲ್ಲ ಯಾಕಂದರೆ ಇವಾಗ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನಾವು ನಮ್ಮ ಹಣವನ್ನು ಹೇಗೆ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಉಪಯೋಗ ಮಾಡ್ಕೋಬೌದು ಈ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನಮ್ಮ ಹಣವನ್ನು ತುಂಬ ಸುರಕ್ಷಿತಗೊಳಿಸಿದೆ ಆನ್ಲೈನ್ ಬ್ಯಾಂಕಿಂಗ್ ಅಂದರೆ ನಾವು ಹಣವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಮತ್ತು ಬ್ಯಾಂಕ್ಗೆ ಹೋಗಿ ಹಣ ತೊಗೋಬೇಕು ಆಗೋಲ್ಲ ಇದರಿಂದ ನಮ್ಮ ಹಣ ಕಳವು ಕೂಡ ಆಗೋಲ್ಲ ಮತ್ತು ಕಳೆದುಕೊಳ್ಳುವ ಅಪಾಯ ಕೂಡ ತುಂಬ ಕಡಿಮೆಯಾಗಿದೆ ನಾವು ಆನ್ಲೈನ್ನಲ್ಲಿ ಏನಾದ್ರೂ ವ್ಯವಹಾರ ಮಾಡಬೇಕಂದ್ರೆ ಮೊದಲು ನಾವು ನಮ್ಮ ಖಾತೆಯನ್ನು ಪ್ರವೇಶಿಸಬೇಕು ಅದಕ್ಕೆ ಅಂತ ಸುಮಾರು ಬೇರೆ ಬೇರೆ ಭದ್ರತಾ ತಪಾಸಣೆಗಳ ಮೂಲಕ ಹೋಗಬೇಕಾಗುತ್ತೆ ನಾವು ಈ ಇಂಟರ್ನೆಟ್ ಬ್ಯಾಂಕಿಂಗಿಂದ ಹಣವನ್ನು ಬೇರೆಯವ್ರಿಗೆ ಕೂಡ ಕಳಿಸ್ಕೋಬೋದು ಹಾಗೆ ನಾವು ಕೂಡ ಬೇರೆಯವರಿಂದ ಹಣವನ್ನು ಪಡಿಬೋದು ಮತ್ತು ಇಂಟರ್ನೆಟ್ ಬ್ಯಾಂಕಿಂಗಿಂದ ನಾವು ಎಲ್ಲಿಂದ ಆದರೂ ಯಾವುದೇ ಬಿಲ್ಗಳನ್ನು ಪಾವತಿಸ್ಬೌದು ಇಂಟರ್ನೆಟ್ ಬ್ಯಾಂಕಿಂಗಿಂದ ಗ್ರಾಹಕರಿಗೆ ತಮ್ಮ ಹಣಕಾಸುಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಿದೆ ಈಗ ಯಾರಿಗಾದ್ರೂ ತಕ್ಷಣ ಹಣ ಬೇಕಾದರೆ ರಾತ್ರಿಯಾದರೂ ಕೂಡ ನಾವು ಬ್ಯಾಂಕ್ಗೆ ಹೋಗದೆ ಅವರನ್ನು ಕಳಿಸ್ಕೊಡ್ಬೌದು ಇಂಟರ್ನೆಟ್ ಬ್ಯಾಂಕಿಂಗನ್ನು ನಾವು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪ್ರಯೋಜನ ಪಡಿಬೌದು ಆದ್ದರಿಂದ ನನಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಮೇಲೆ ನಂಬಿಕೆ ಇದೆ ಮತ್ತು ಇದು ತುಂಬ ಸುರಕ್ಷಿತ ವಿಧಾನ ಅಂತ ಹೇಳ್ಬೌದು ಇಂಟರ್ನೆಟ್ ಬ್ಯಾಂಕಿಂಗ್ ಬಂದಾಗಿಂದ ನಾನು ಬ್ಯಾಂಕ್ಗೆ ಹೋಗೋದು ಕಡಿಮೆ ಆಗಿದೆ ಈಗ ಎಲ್ಲ ನಾವು ಮನೆಯಿಂದಲೇ ಮಾಡೋದಾದರೆ ಸುಮ್ಮನೆ ಬ್ಯಾಂಕ್ಗೆ ಏನಕ್ಕೆ ಹೋಗಬೇಕು ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಬ್ಯಾಂಕ್ಗೆ ಹೋಗಿ ಸಾಲಾಗಿ ನಿಂತು ನಮ್ಮ ಸರದಿ ಬಂದಾಗ ಅಲ್ಲಿ ನಮ್ಮ ಹಣ ಜಮಾ ಮಾಡಿ ಬರೋದ್ರೊಳಗೆ ತುಂಬ ಸಮಯ ಕಳೆದೋಗುತ್ತೆ ಅದಲ್ಲದೆ ಈ ಇಂಟರ್ನೆಟ್ ಬ್ಯಾಂಕಿಂಗ್ ಸಹಾಯದಿಂದ ನಾವು ಎಲ್ಲಿ ಬೇಕಾದ್ರೂ ಹಣ ಇಲ್ಲದಾಗ ಆನ್ಲೈನಿಂದ ದುಡ್ಡನ್ನು ಉಪಯೋಗಿಸ್ಕೋಬೌದು ಈ ವ್ಯವಸ್ಥೆಯನ್ನು ಏನಾದ್ರೂ ನಾವು ಸಾಮಾನು ತೆಗೆದುಕೊಳ್ಳುವಾಗ ಬಟ್ಟೆ ತೆಗೆದುಕೊಳ್ಳುವಾಗ ರೇಷನ್ ತೆಗೆದುಕೊಳ್ಳುವಾಗ ಹೋಟೆಲ್ನಲ್ಲಿ ಬಿಲ್ ಪಾವತಿ ಮಾಡುವಾಗ ಹೀಗೆ ಸುಮಾರು ಕಡೆ ಈ ಇಂಟರ್ನೆಟ್ ಬ್ಯಾಂಕಿಂಗನ್ನು ನಾವು ಉಪಯೋಗಿಸ್ಕೊಳ್ಬೌದು ಈಗಂತೂ ನಮಗೆ ಏನಾದ್ರೂ ಸಾಲ ಬೇಕಾದರೂ ಕೂಡ ನಾವು ಬ್ಯಾಂಕ್ಗೆ ಹೋಗೋ ಅವಶ್ಯಕತೆ ಇಲ್ಲ ಎಲ್ಲ ಆನ್ಲೈನಲ್ಲೇ ಪಡೀಬೌದು ಹಾಗೆ ಕ್ರೆಡಿಟ್ ಕಾರ್ಡ್ ಬಿಸ್ನೆಸ್ ಕಾರ್ಡ್ ಹೀಗೆ ಸುಮಾರು ಸೇವೆಗಳು ನಮಗೆ ಬ್ಯಾಂಕಿನಿಂದ ಸಿಗುತ್ತದೆ ಆದರೆ ಒಂದೊಂದು ಸಲ ತಂತ್ರಜ್ಞಾನ ಅಡಚಣೆಯಿಂದ ಸ್ವಲ್ಪ ತೊಂದರೆ ಕೂಡ ಆಗುತ್ತೆ ಬ್ಯಾಂಕ್ ಸರ್ವರ್ ಸಮಸ್ಯೆಯಿಂದ ಕೂಡ ಪರಿಣಾಮ ಬೀರುತ್ತೆ ಮತ್ತು ಏನಾದ್ರೂ ಸಾಲಗಳ ಬಗ್ಗೆ ಬದಲಾವಣೆ ಮಾಡಬೇಕು ಅಂದರೆ ನಾವು ಬ್ಯಾಂಕ್ಗೆ ಹೋಗಲೇಬೇಕಾಗುತ್ತೆ ಆದರೂ ಹೇಳಬೇಕಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ತುಂಬ ಉಪಯೋಗಕಾರಿಯಾಗಿದೆ ಮತ್ತು ನನಗೆ ಈ ಇಂಟರ್ನೆಟ್ ಬ್ಯಾಂಕಿಂಗ್ ಮೇಲೆ ತುಂಬ ವಿಶ್ವಾಸ ಕೂಡ ಇದೆ